ನನ್ನ ಎರಡನೇ ಉತ್ಪನ್ನ ಅಥ್ವಾ ಪ್ರಾಡಕ್ಟ್ ಅಂತ ಬಂದಾಗ ಗೋಬಿ ಮಂಚೂರಿ ಅಂತಾನೆ ಹೇಳ್ಬೋದು ಗೋಬಿ ಮಂಚೂರಿ ತಿನ್ನುವುದರಿಂದ ಆರೋಗ್ಯಕ್ಕೆ ಅತಿ ಹೆಚ್ಚು ಹಾನಿಯನ್ನು ಉಂಟು ಮಾಡುತ್ತದೆ ಅಂದರೆ ಅದಕ್ಕೆ ಟೇಸ್ಟಿಂಗ್ ಪೌಡರನ್ನು ಹಾಕಿರುವುದರಿಂದ ಮಾನವನ ದೇಹದಲ್ಲಿರುವಂಥ ಮೂಳೆಗಳು ಅತಿ ಬೇಗನೆ ಸವೆದು ಹೋಗುತ್ತವೆ ಆದ್ದರಿಂದ ಮೂಳೆ ಕಾಯಿಲೆ ಈ ರೀತಿಯ ಮುಂತಾದ ಡೇಂಜರ್ ಕಾಯಿಲೆಗಳು ಬರಬಹುದು ಆದ್ದರಿಂದ ಆದ್ದರಿಂದ ಗೋಬಿ ಮಂಚೂರಿ ಗೋಬಿ ಮಂಚೂರಿಯಿಂದ ತುಂಬ ಅನೇಕ ನೆಗೆಟಿವ್ ಅನೇಕ ಕಾಯಿಲೆಗಳು ಬರುವುದರಿಂದ ಅದರಿಂದ ಅದಕ್ಕೆ ಕಲರ್ ಹಾಕಿರುವುದ್ರಿಂದ ಅನೇಕ ಕಾಯಿಲೆಗಳು ಬರುತ್ತವೆ ಆದ್ದರಿಂದ ಗೋಬಿ ಮಂಚೂರಿಯನ್ನು ತಿನ್ನುವುದರಿಂದ ಆರೋಗ್ಯಕ್ಕೆ ಅತಿ ಹೆಚ್ಚು ಹಾನಿಯನ್ನುಂಟು ಮಾಡುವಂತಹ ವಸ್ತುಗಳು ಅದರಲ್ಲಿ ಸೇರಿಕೊಂಡಿರುತ್ತವೆ ಅಂತಾನೇ ಹೇಳ್ಬೌದು